ನನ್ನ ಜೀವ್ನ್ದಲ್ಲಿ ನಾನು ಅತೀ ದೊಡ್ಡ ಸವಾಲು ಎದ್ರುಸಿದ್ದು ಅಂದ್ರೇ ಸೋಂಬೇರಿತನ ನಾನು ಚಿಕ್ಕ ವಯಸ್ಸಿನಿಂದ ತುಂಬ ಲೇಜಿ ಆಗಿದ್ದೆ ಹೆಂಗೆ ಅಂದರೆ ಏನು ಕೆಲ್ಸಾನೂ ಮಾಡ್ತಿರಲಿಲ್ಲ ಈ ಒಂದು ನೀರು ತಕೊಂಡು ಕುಡಿಬೇಕಂದ್ರೂ ಏ ಬಿಡು ಯಾರು ಕುಡೀತಾರೆ ಆಮೇಲೆ ಕುಡಿಯಣ ಮತ್ತು ಊಟ ಮಾಡ್ಬೇಕು ಏ ಬಿಡು ಆಮೇಲೆ ಮಾಡಣ ಈ ಥರ ಸೋಂಬೇರಿತನದಲ್ಲೇ ನಾನು ಬೆಳೆದಿದ್ದೆ ಅದು ನಾನು ಹೇಗೆ ಎದ್ದು ಹೇಗೆ ನಾನು ಅದನ್ನ ಸವಾಲಾಗಿ ಸ್ವೀಕರಿಸಿ ಹೇಗೆ ನಾನು ಅದನ್ನು ಎದುರಿಸ್ದೆ ಅಂದರೆ ನಾನು ಸುಮಾರು ಒಂದು ಎರಡು ವರ್ಷದ ಹಿಂದೆ ತುಂಬ ಲೇಜಿತನ ನನಗೆ ತುಂಬ ಜಾಸ್ತಿ ಆಗೋಗಿತ್ತು ಯಾವ ರೀತಿ ಅಂದರೆ ಎದ್ದು ಯಾರು ಆಚೆ ಹೋಗ್ತಾರೆ ಗುರು ಹಿಂಗೆಲ್ಲ ಇದ್ದೆ ಆದ್ದರಿಂದ ನಂಗೆ ಅದು ತುಂಬ ನನಗೆ ಜೀವ್ನ್ದಲ್ಲಿ ತೊಂದರೆ ಕೊಡ್ತು ಹೇಗೆ ಅಂದರೆ ನಾನು ಏನು ಸುಮ್ಮನೆ ತಿನ್ನೋದು ಮಲಿಕಣೋದು ಟಿ ವಿ ನೋಡೋದು ಬರಿ ಇದೇ ಆಗೋಗಿತ್ತು ಆವಾಗ ನಂಗೆ ದೇಹಕ್ಕೂ ನನ್ಗೆ ಆರೋಗ್ಯಕ್ಕೂ ಕೂಡ ಅದು ಎಫೆಕ್ಟ್ ಕೊಡ್ತು ಮತ್ತು ಹೊಟ್ಟೆ ಎಲ್ಲ ಫ್ಯಾಟ್ ಬಂತು ಬಾಡಿ ತೂಕ ಜಾಸ್ತಿ ಆಯಿತು ಈ ರೀತಿ ಲೇಜಿನೆಸ್ಸಿಂದ ಮತ್ತು ಮೆಂಟಲ್ ಎಲ್ತ್ ಕೂಡ ನಿಂಗೆ ಹಾಳು ಮಾಡುತ್ತೆ ನಮ್ಮನ್ನ ಲೇಜಿನೆಸ್ಸು ಆದ್ದರಿಂದ ನನಗೆ ಇದು ತುಂಬ ಐ ರಿಸ್ಕ್ ಆದಾಗ ನನಗೆ ನಾನೇ ಯೋಚನೆ ಮಾಡಿ ನಾನು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ಮೋಟಿವೇಶನ್ ವೀಡಿಯೋಗಳನ್ನೆಲ್ಲ ನೋಡಿ ಎಲ್ಲ ತಿಳ್ಕೊಂಡೆ ಒಬ್ಬ ಮನುಷ್ಯ ಸೋಂಬೇರಿತನವೇ ಅಲ್ಲ ಮನುಷ್ಯ ಜೀವ್ನ್ದಲ್ಲಿ ಇರ್ಬೇಕಾರೆ ಏನಾರು ಸಾಧಿಸ್ಲೇಬೇಕು ಅಂತ ನಾನು ಎಲ್ಲ ನೋಡಿ ಆಮೇಲೆ ನಾನು ಹೇಗಿದ್ದೋನು ಏ ಲೇಜಿನೆಸ್ಸನ್ನ ಸೋಂಬೇರಿತನ ಹೇಗೆ ಎದುರಿಸ್ದೆ ಅಂದರೆ ನನಗೆ ನಾನೇ ಫಶ್ಟೇ ಪ್ಲಾನ್ ಮಾಡಿಕೊಂಡೆ ನೂರು ದಿನ ಫಶ್ಟು ನೂರು ದಿನ ಟ್ರೈ ಮಾಡಣ ಯಾವುದೇ ಕಾರಣಕ್ಕೂ ಸೋಂಬೇರಿ ಸೋಂಬೇರಿಯಾಗಿರಬಾರ್ದು ಮತ್ತು ಆಚೆ ಊಟಗಳನ್ನ ಜಂಕ್ ಫುಡ್ ತಿನ್ನಬಾರ್ದು ಕುರುಮ್ ತಿಂಡಿಗಳು ತಿನ್ನಬಾರ್ದು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಒಳ್ಳೆಯ ವ್ಯಾಯಾಮ ವ್ಯಾಯಾಮ ಮಾಡಿ ಜಿಮ್ಗೆ ಹೋಗಿ ಮತ್ತು ದಿವಸ ಹತ್ತು ನಿಮಿಷ ಜಾಗಿಂಗ್ ಮಾಡಬೇಕು ಒಂದು ನಾಲ್ಕು ಸಾವಿರ ಸ್ಟೆಪ್ಸ್ಗಳ್ನ ನಡೆದಾಡ್ಬೇಕು ವಾಕಿಂಗ್ ಮಾಡಬೇಕು ಈ ರೀತಿ ನಂಗೆ ನಾನು ಪ್ಲಾನ್ ಮಾಡಿಕೊಂಡೆ ಯಾವುದೇ ಕಾರ್ಣಕ್ಕೂ ಸಕ್ಕರೆ ಅಂಶಗಳ ಜ್ಯೂಸ್ಗಳು ಕುಡಿಯಬಾರ್ದು ಈ ಥರ ಎಲ್ಲ ನಾನು ಪ್ಲಾನ್ ಮಾಡ್ಕೊಂಡು ನಾನು ಸೋಂಬೇರಿ ಅದು ನಂಗೆ ತುಂಬ ಎಲ್ಪ್ ಆಯಿತು ಸೋಂಬೇರಿತನ ಸೋಂಬೇರಿತನನ ಮುರಿಯಲು ಮತ್ತು ನ ಇವಾಗ ಸೋಂಬೇರಿತನ ಎ ಮನ್ಷಂಗೆ ಎಷ್ಟು ಅದು ತೊಂದರೆ ಕೊಡುತ್ತೆ ಅಂದರೆ ಎಲ್ತಿಗೂ ತೊಂದರೆ ಕೊಡುತ್ತೆ ಮೆಂಟಲ್ ಎಲ್ತಿಗೂ ತೊಂದರೆ ಕೊಡುತ್ತೆ ಯಾವ ರೀತಿ ಅಂದರೆ ಮೆಂಟಲ್ ಎಲ್ತ್ ಯಾವ ರೀತಿ ಅಂದರೆ ಒಂಥರ ಮನ್ಷ್ರುಗಳು ಡಿಪ್ರೆಶನ್ಗೆ ಹೊರ್ಟೋಗ್ತಾರೆ ಆ ರೀತಿ ಆ ರೇಂಜ್ವರ್ಗೂ ಆಗುತ್ತೆ ಆದ್ದರಿಂದ ಸೋಂಬೇರಿತನ ಮನುಷ್ಯಂಗೆ ವಿಷ ಇದ್ದಂಗೆ ಇದನ್ನು ನಾವು ಶ್ಟಾರ್ಟಿಂಗ್ ಪಿರ್ಯಡಲ್ಲೇ ಅದನ್ನು ನಾವು ಕಡಿಮೆ ಮಾಡ್ಕೊಂಡು ಬಿಡ್ಬೇಕು ಇಲ್ಲ ಅಂದರೆ ಎಷ್ಟೋ ಜನಕ್ಕೆ ಗು ತೊಂದರೆ ಆಗಿದೆ ನಾ ಈ ರೀತಿ ನಾನು ಸೋಂಬೇರಿತನ ಮುರಿಯಲು ಯಶಸ್ವಿ ಆಗಿದ್ದೇನೆಂದು ನಿಮಗೆ ಹೇಳುತ್ತೇನೆ